ಹಾಂ ಸರ್ ಅದೇ ಎರಡು ಸಿರಫ್ ಇದ್ದು ನನ್ನ ಹತ್ತಿರ ಯಾವಲೋ ಹೊಸಾದ್ ಯಾವು ಹಳೇದು ಅಂತ ಕನ್ಫ್ವಿಸ್ ಆಗ್ಲಿಕತ್ತದಾ ಹಾಂ ಅದು ಏನಾತ್ ದಿನ ಒದ್ದು ಸ್ವಲ್ಪ್ ನೋಡಿ ಹೇಳ್ರೀ ಅದು ಏನದ ಅಂತ ಅದು ಕೆಮ್ಮಿನ ಸಲೆ ಕೊಟ್ಟಾರಿ ಹಾಂ ರೀ ಅಂಗಡಿಯಾಗ ಯಾರೋ ಇನ್ನೊಬ್ಬರು ಶೇಖರ್ ಅಂತ ಇದ್ದೀರು ನೋಡ್ರಿ ಹಾಂ ಹಾಂ ಒದ್ಲಿಕ್ ಬರ್ತದೆ ರೀ ಹಾಂ ಅದು ಹಾಂ ಬಿಲ್ ಗಿಲ್ ಎಲ್ಲ ಕೊಟ್ಟಾರ ಅದು ಪಿ ಎಮ್ ಎಸ್ ಅಂತ ಇತ್ತು ನೋಡ್ರಿ ಅದ್ರ ಮ್ಯಾಲೆ

ಕೆಂಪಗೆ ಅದ ನಡು ಒಂದು ಹ್ಞೂ ಹಾಂ ರೀ ಹಾಂ ರೀ ಬಟ್ ನನ್ನ ನಾ ಹಾಂ ರೀ ಇಲ್ರೀ ಎರಡು ಒಂದೇ ಅವಾ ಬಟ್ ಹಳೇದು ಹೊಸದಾ ಅನ್ನೋದು ಏನು ಗೊತ್ತೇ ಆಗೋಲ್ಲ ಆಗಿದೆ ನಾ ಫೋಟೋನ ಹಾಕಿದೆ ಅವರಿಗೆ ಶೇಖರ್ ಅವರಿಗೆ ಬಟ್ ಅವ್ರು ಏನು ರೆಸ್ಪಾನ್ಸೇ ಮಾಡೋಲ್ ಆಗಿದಾರ

ಬೇ ತಗೋಳ್ಳಿ ರೀ ಹಾಂ ಹಾಂ ರೀ

ಹಾಂ ಎಕ್ಸ್ಪೈರಿ ಡೇಟ್ ನೋಡಿನಿ ರೀ ಇನ್ನು ಅದಾ ರಿ ಟೈಮ್ ಅದಕ್ಕೆ ಒಂದು ತಿಂಗ್ಳು ಅದಾ

ಹಾಂ

ಹಾಂ ಅಂದರೆ ಕಮ್ತೋ ಜಲ್ದಿ ಆಗ್ತದೆ ಅಲ್ರೀ ಒಂದು ಎರಡು ಮೂರು ದಿನ್ದತ್ತು

ಹಾಂ ಅದೂ ಬಿಲ್ಲ್ ಕೊಟ್ಟಾರಿ ಬಟ್ ಅದ್ರ ಮ್ಯಾಲೆ ಇದುನ್ನೇ ಹಾಕಿ ಕೊಟ್ಟಿದ್ದಿಲ್ಲ ಅವರು

ಹಾಂ ರೀ

ಊಟ ಮಾಡೋದಾದ ಮ್ಯಾಲೆ ರೀ ಹಾಂ ರೀ ಅದು ಇಲ್ರೀ ಪೈಲೆ ಒಂದುಸಲ ತಗೋಂಡಿದಾ ಸ್ವಲ್ಪ್ ಇದು ಆಗಿತ್ತೂ ಅದಕ್ಕೆ ಅಂಜಿಕೆ ಹೊಂಟಿದ್ದು ಮತ್ತು ನಾ ಅದ್ರ ಸಲುವಾಗಿ ಮತ್ತು ಫೋನ್ ಹಚ್ಚಿದೆ

ಹಾಂ ಹಾಂ ರೀ ಆಯ್ತು ತಗೋರಿ